ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸಿ ಕೊಡಬೇಕು ಸಮಾಜದಲ್ಲಿ ಯಾವ ರೀತಿ ಮು ಸಂಯಮದಿಂದ ನಡೆದುಕೊಳ್ಳಬೇಕು ದೊಡ್ಡವರನ್ನು ಯಾವ ರೀತಿ ಮಾತಾಡಿಸಬೇಕು ಒಳ್ಳೆಯ ವಿದ್ಯೇನ ಹೇಳ್ಕೊಡ್ಬೇಕು ಮತ್ತು ಯಾವೆಲ್ಲ ಸಂಗತಿಗಳು ಕೊರತೆ ಆಗಿವೆ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಜನರು ಮಕ್ಕಳಾಗಿರ್ಬೋದು ದೊಡ್ಡವರನ್ನು ಮಾತಾಡಿಸುವ ರೀತಿಯಲ್ಲಿ ಕೊರತೆಯನ್ನು ಕಾಣ್ಬೋದು ಏಕೆಂದರೆ ಅವರು ಮಕ್ಕಳನ್ನಾಗಿರ್ಬೋದು ಮಕ್ಕಳು ಮುಂತ ದೊಡ್ಡವರನ್ನು ಮಾತಾಡಿಸುವಾಗ ಒಂದು ದುರಹಂಕಾರದ ರೀತಿ ಮಾತಾಡಿಸ್ತಾರೆ ನಾವೇ ಎಲ್ಲ ನಾವೇ ತಿಳಿದೀವಿ ಅಂತ ಇದನ್ನು ಟೀಚರ್ಸು ಅಥ್ವಾ ಶಿಕ್ಷಕರು ಕಲಿಸಿ ಕೊಡಬೇಕು ದೊಡ್ಡವ್ರನ್ನು ಯಾವ ರೀತಿ ಮಾತಾಡಿಸ್ಬೇಕು ದೊಡ್ಡವರಿಗೆ ಯಾವ ರೀತಿ ಬೆಲೆಯನ್ನು ಕೊಡಬೇಕು ಮತ್ತು ವಿದ್ಯಾಭ್ಯಾಸ ಶಾಲಾ ಶಿಕ್ಷಣ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಬರೀ ಓದು ರ್ಯಾಂಕ್ ತೆಗಿಯೋದೇ ಅಲ್ಲ ವಿದ್ಯೆ ನಾಲೆಡ್ಜ್ ಇರಬೇಕು ಪ್ರಪಂಚದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಹೇಳಿಕೊಡ್ಬೇಕು ಮತ್ತು ದೊಡ್ಡವರಿಗೆ ಗೌರವ ಆಗಿರ್ಬೋದು ಸಮಾಜ ಪರಿಸರದಲ್ಲಿ ದೊಡ್ಡವರಿಗೆ ಯಾವ ರೀತಿ ಬೆಲೆ ಕೊಡಬೇಕು ಮತ್ತು ಒಂದು ಯಾವ ರೀತಿ ದೊಡ್ಡವ ಒಂದು ಮುಂದೆ ನಡ್ಕೊಳ್ಬೇಕು ಅನ್ನೋದನ್ನಾಗಿರ್ಬೋದು ಮತ್ತು ಮುಂತಾದ ಸ್ಥಳಗಳಿಗೆ ಹೋದಾಗ ಯಾವ ರೀತಿ ನಾವು ಭೇಟಿ ಕೊಡಬೇಕು ಮತ್ತು ಶಿಕ್ಷಕರನ್ನು ಯಾವ ರೀತಿ ಉತ್ತುಂಗಿಸ್ಬೇಕು ಈ ರೀತಿಯಾದಂತಹ ವ್ಯವಸ್ಥೆಗಳನ್ನನು ನೋಡಬೇಕು ನಾವು ಯಾವುದೇ ಒಂದು ಶಾಲೆಯಲ್ಲಿ ಓದ್ತಿರುವಾಗ ಯಾವುದೇ ಒಂದು ಎಕ್ಸಿಬಿಷನ್ಸಾಗಿರ್ಬೋದು ಯಾವುದೇ ಒಂದು ಪ್ರತಿಭಾ ಕಾರಂಜಿ ಈ ಈ ರೀತಿಯಾದಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಶಿಕ್ಷಕರ ಬೆಲೆಯನ್ನು ಉಳಿಸಬೇಕು ಅವರ ಹೆಸರನ್ನು ಬೆಳೆಸಬೇಕು ಅದು ಬಿಟ್ಟುಬಿಟ್ಟು ಅಲ್ಲಿ ಹಾಳ್ ಮಾಡೋದಲ್ಲ ಮತ್ತು ಶಿಕ್ಷಕರ ಹೆಸರನ್ನಾಗಿರ್ಬೋದು ಶಿಕ್ಷಕರ ಆ ಆ ಸ್ಥಳದಲ್ಲಿ ಆಗಿರ್ಬೋದು ಪ್ರತಿಭಾ ಕಾರಂಜಿಗಳು ಈ ಥರ ಕಾಂಪಿಟೀಷನಲ್ಲಿ ಭಾಗವಹಿಸೋದರ ಮೂಲಕ ಆ ಸ್ಥಳಗಳಲ್ಲಿ ಗೆದ್ಕೊಂಡು ಬಂದು ಅಲ್ಲಿ ಶಿಕ್ಷಕರ ಹೆಸರನ್ನು ಉತ್ತುಂಗಿಸೋದಾಗಿರ್ಬೋದು ಈ ರೀತಿಯಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಈ ರೀತಿಯಾದಂತಹ ಪರಿಸರ ವ್ಯವಸ್ಥೆಯಲ್ಲಿ ಇದು ಮಾಡಬೇಕು ಮತ್ತು ಅವರಿಗೆ ಬೆಲೆಯನ್ನು ತರಬೇಕು